ನಮ್ಮ ಮಂಡ್ಯ ಬಗ್ಗೆ ಹೇಳ್ಬೇಕು ಅಂದರೆ ಸಕ್ಕರೆ ನಾಡು ಮಂಡ್ಯ ನಾವು ಕಬ್ಬು ತುಂಬ ಬೆಳಿತೀವಿ ಕಬ್ಬು ಆಮೇಲೆ ಆಲೆ ಮನೆಗೆ ಬೆಲ್ಲ ಆಲೆ ಮನೆಯಿಂದ ಬೆಲ್ಲನೂ ತೆಗಿತಾರೆ ಮಂಡ್ಯ ಜಿಲ್ಲೆ ಹೇಳ್ಬೇಕು ಅಂದರೆ ಕರುಣೆಯ ನಾಡು ಅದು ಕರುಣೆಯ ತವರೂರು ಅದು ಮಂಡ್ಯ ಆಮೇಲೆ ಹೊರಗಡೆಯಿಂದ ಬಂದವರಿಗೂ ತುಂಬ ಆಶ್ರಯ ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆ ಜನತೆ ತುಂಬ ಒಳ್ಳೆ ಇದ್ದಾರೆ ತುಂಬ ಮುಗ್ದರು ಇದ್ದಾರೆ ಹಸುಗಳಂಥ ಜನರು ಅವ್ರಿಗೆ ದ್ವೇಷ ಅಸೂಯೆ ಹೊಟ್ಟೆಕಿಚ್ಚು ಏನು ಗೊತ್ತಿಲ್ಲ ನಮ್ಮ ಮಂಡ್ಯ ಜನತೆಗೆ ಆದರೆ ನಮ್ಮ ಮಂಡ್ಯದಲ್ಲಿ ರೋಡಿನ ವ್ಯವಸ್ಥೆ ಸ್ವಲ್ಪ ರೋ ಕಲ್ಪಿಸಿಕೊಡಬೇಕಾಗಿದೆ ಆಮೇಲೆ ಹೆಚ್ಚು ಹೆಚ್ಚು ಆಸ್ಪತ್ರೆಗಳ ಅವಶ್ಯಕತೆ ಇದೆ ಆಮೇಲೆ ಹೆರಿಗೆ ಆಸ್ಪತ್ರೆಗಳ ಅವಶ್ಯಕತೆ ಇದೆ ಆಮೇಲೆ ಆರ್ಟ್ ಆಪ್ರೆಶ್ ಆರ್ಟು ಹೃದಯ ಆಸ್ಪತ್ ಆರ್ಟ್ ಆಪ್ರೆಶ್ ಆಸ್ಪತ್ರೆ ಬೇಕೆ ಬೇಕು ನಮ್ಮ ಮಂಡ್ಯಕ್ಕಂತೂ ಯಾಕಂದರೆ ಸ್ಥಳೀಯರು ತುಂಬ ಜನ ಹಾರ್ಟ್ ಅಟ್ಯಾಕಿಂದ ತೀರಿ ಹೋಗ್ತಾ ಇದ್ದಾರೆ ಈಗ ಮೊನ್ನೆ ಮೊನ್ನೆ ಒಂದು ಮೂರು ತಿಂಗಳಲ್ಲಿ ನನ್ನ ತಮ್ಮನ ಹೆಂಡ್ತಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾಯಿದ್ಲು ಸೋಮನಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಲಸ ಕೇಳ್ಕೊ ಬರ್ತೀನಿ ಅಂತ ಹೋದ್ಲು ಮತ್ತೆ ವಾಪಸ್ಸು ಬಂದಳು ಎದೆಗೂ ಬೆನ್ನಿಗೂ ಹಿಡ್ಕೊಂಡಿದೆ ಗ್ಯಾಸ್ಟಿಕ್ ಥರ ಅಂತ ಹೇಳಿದ್ಲು ನಾವು ಇಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅವರು ಏನೂ ಹೇಳ್ಳಿಲ್ಲ ಸುಗರ್ ಜಾಸ್ತಿ ಇದೆ ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ಏನೋ ಮಾಡಿದರು ಒಂದು ಮ ಟ್ಯಾಬ್ಲೆಟ್ ಕೊಟ್ಟರು ಆಮೇಲೆ ನಾವು ಇಲ್ಲಿ ಮಳವಳ್ಳಿ ಆಸ್ಪತ್ರೆ ಕರ್ಕೊಂಡು ಹೋದ್ವಿ ಅವರು ಆರ್ಟ್ ಅಟ್ಯಾಕ್ ಆಗಿದೆ ಜಯದೇವ್ ಜಯದೇವ್ಗೆ ಕರ್ಕೊಂಡೋಗಿ ಇಮಿಡಿಯೆಟ್ಲಿ ಅಂತ ಅಂದರು ಆಂಬುಲೆನ್ಸ್ ತಗೊಂಡು ಬರೋ ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡ್ತಿ ತೀರೋಗಿಬಿಟ್ಳು ನಮ್ಮ ಮಂಡ್ಯ ಜಿಲ್ಲೆಗೆ ಹಾರ್ಟು ಆಸ್ಪತ್ರೆ ಅವಶ್ಯಕತೆ ತುಂಬ ಇದೆ ಆಮೇಲೆ ಸ್ಥಳೀಯರು ಲೇಡೀಸು ಓದಿಬಿಟ್ಟು ಎಲ್ಲರೂ ಮನೇಲಿ ಕೂತಿದ್ದಾರೆ ಅವರು ಮನೆ ಕೆಲದ ಮುಗಿಸಿ ಒಂದು ಮೂರವರ್ ನಾಲ್ಕ್ ಅಲ್ಲ ನಾಲ್ಕವರು ಕೆಲಸ ಮಾಡುವಂಥ ಒಂದು ಕೈಗಾರಿಕಾ ಅದು ಇದು ಸಣ್ಣ ಪುಟ್ಟ ಉದ್ಯೋಗ ಕಲ್ಪಿಸಿ ಕೊಡುವಂಥ ಕಾಮಗಾರಿಗಳು ಕೆಲಸ ಕಾರ್ಯಗಳು ನಡೀಬೇಕು ಎಲ್ಲರೂ ಅಷ್ಟೆ ಓಟ್ ತಗೊಂಡು ಗೆಲ್ತಾರೆ ಆಮೇಲೆ ಏನು ಎತ್ತ ಅಂತ ನಮ್ಮನ್ನ ಯಾರೂ ವಿಚಾರಿಸೋದು ಇಲ್ಲ ಏನು ಇಲ್ಲ ಆದರೆ ಇಲ್ಲಿ ವಿಚಾರಿಸೋದಿಲ್ಲ ನಾವು ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮನೇಲಿ ಇದ್ದದ್ದನ್ನು ಅವಾಗ ಅಕ್ಕಿ ಕೊಡ್ತಿದ್ದರು ಸೊಸೈಟಿಯಲ್ಲಿ ಇವಾಗ ಅದನ್ನೂ ಕೊಡ್ತಾಯಿಲ್ಲ ಅಷ್ಟಾಗಿ ಏನು ಅಮೌಂಟ್ ಎರಡೆರಡು ಸಾವ್ರ ರೂಪಾಯಿ ಹಾಕ್ತೀವಿ ಅಂತಾರೆ ಅದು ಒಬ್ಬೊಬ್ರಿಗೆ ಬರುತ್ತೆ ಒಬ್ರಿಗೆ ಬರಲ್ಲ ಮತ್ತೆ ಕೆಲವರು ಆಚೆ ಕಡೆ ಎಲ್ಲ ಕೂಲಿಗೆಲ್ಲ ಹೋಗ್ತಾರೆ ಕಳೆ ಕೀಳೋಕ್ಕೆ ಭತ್ತ ಕುಯ್ಯೋಕ್ಕೆ ರಾಗಿ ಕೂಲಿಗೆಲ್ಲ ಹೋಗ್ತಾರೆ ಕೆಲವರು ಹಸುಗಳು ಸಾಕ್ಕೊಂಡು ಮನೆಯಲ್ಲೆ ಹಾಲು ಕರ್ಕೊಂಡು ಅವ್ರು ಸಣ್ಣ ಪುಟ್ಟ ಕೆಲ್ ಇದಕ್ಕೆ ಹಣ ಸಂಪಾದನೆ ಮಾಡ್ಕೊಳ್ತಾರೆ ಖರ್ಚು ಖರ್ಚು ವೆಚ್ಚಗಳಿಗೆ ಆದರೆ ಇನ್ನು ಕೆಲವರು ಏನಿಲ್ಲ ಮನೇಲೆ ಪಾತ್ರೆ ಗೀತ್ರೆ ತೊಳ್ಕೊಂಡು ಅಡುಗೆ ಮಾಡಿಕೊಂಡು ಕಾಲ ಹರಣ ಮಾಡ್ತವ್ರೆ ಆಗ್ಲೆ ಹೆಂಗ್ಸ್ರುಗಳಿಗೆಲ್ಲ ಒಂದು ಸಣ್ಣ ಪುಟ್ಟ ಕೈಗಾರಿಕಾ ಅದು ಇದು ಏನಾದರೂ ಕುಶಲಕರ್ಮಿಗಳು ಸಣ್ಣ ಪುಟ್ಟ ಕೆಲಸಗಳು ಉದ್ಯೋಗಗಳು ಇದನ್ನ ಕಲ್ಪಿಸಿಕೊಟ್ರೆ ತುಂಬ ಉಪಯೋಗ ಆಯ್ತದೆ ನಮ್ಮ ಮಂಡ್ಯ ಜಿಲ್ಲೇಲಿ ಇತ್ತೀಚೆಗೆ ಡ್ರೈ ಮೋರಿಗಳು ಕ್ಲೀನ್ ಅಂತು ಆಯ್ತನೇ ಇಲ್ಲ ಪಂಚಾಯಿತಿ ವತಿಯಿಂದ ಏನು ಮಾಡ್ತಾಯಿಲ್ಲ ನನ್ನ ಮಗನಿಗೆ ಇದ್ದಕ್ಕಿದ್ದಂತೆ ಡೆಂಗ್ಯು ಜ್ವರ ಶುರುವಾಗೋಯ್ತು ನಾನು ಏನು ಮಾಡಬೇಕಪ್ಪ ಅಂತ ಗೊತ್ತಾಗಲಿಲ್ಲ ಕೊನೆಗೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಅಲ್ಲಿ ಬರೀ ಹದ್ನಾಲ್ಕು ಸಾವಿರ ಬಿಳಿ ರಕ್ತ ಕಣ ಇದೆ ಅಂತ ತೋರಿಸಿತು ಅದನ್ನೂ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಮಂಡ್ಯದಲ್ಲೆ ಸಾಂಜ ಆಸ್ಪತ್ರೆ ಅಂತ ಇದೆ ಕ್ರಿಶ್ಚಿಯನ್ ಅವರದ್ದು ಆಸ್ಪತ್ರೆ ನಾನು ಚಿಕ್ಕದ್ದರಿಂದ ನಾನು ಅಲ್ಲಿಗೇ ತೋರಿಸ್ತಾಯಿದ್ದಿದ್ದು ನಾನು ಅಲ್ಲಿ ಕರ್ಕೊಂಡೋದೆ ಅವರು ಬಿಳಿ ರಕ್ತ ಕಣ ಕಡಿಮೆ ಇದೆ ಅಂತ ಇಮಿಡಿಯೆಟ್ಲಿಅವನ್ನ ಮಾಡಿಕೊಂಡ್ರು ಡಾಕ್ಟರ್ ಕೆಂಪೇಗೌಡ ಅಂದ್ಬಿಟ್ಟು ಅವಾಗ ಅಲ್ಲಿ ಬಿಲ್ಲು ಒಂದು ನಲ್ವತ್ತು ಸಾವ್ರ ರೂಪಾಯಿ ಆಯಿತು ಅಲ್ಲಿ ತುಂಬ ಚೆನ್ನಾಗಿ ನೋಡ್ತರೆ ಸ್ಪೆಸಲ್ ವಾರ್ಡಸ್ ಎಲ್ಲ ಇದೆ ಡಾಕ್ಟ್ರುಗಳಿದ್ದಾರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಮಂಡ್ಯದಲ್ಲಿ ಅದನ್ನ ಬಿಟ್ಟರೆ ಜವಳಿ ಅಂಗಡಿಗಳು ರೇಷನ್ ಅಂಗಡಿಗಳು ಇದೆಲ್ಲ ತುಂಬ ಇದೆ ಮಂಡ್ಯ ಜಿಲ್ಲೆ ಅಂತ ಅಂದರೆ ಕೈಗಾರಿಕಾ ಪ್ರದೇಶ ಸಕ್ಕರೆ ನಾಡು ನಮ್ಮ ಮಂಡ್ಯ ಸಕ್ಕರೆ ಎಲ್ಲೆಲ್ಲು ತುಂಬ ಫೇಮಸ್ ಆಗುತ್ತೆ ತುಂಬ ಫೇಮಸ್ ಇದೆ ನಮ್ಮ ಮಂಡ್ಯ ಸಕ್ಕರೆ ನೀವೂ ತಕೊಂಡ್ ಉಪ್ಯೋಗ್ಸಿ ನೀವೂ ಸಕ್ರೆ ಉಪ್ಯೋಗ್ಸಿ ಆಮೇಲೆ ಆರ್ಗ್ಯನಿಕ್ಕು ಬೆಲ್ಲ ಸಿಗುತ್ತೆ ಸುಗರು ಬಿಪಿ ಇರೋರಿಗೆಲ್ಲ ಆರ್ಗ್ಯನಿಕ್ ಬೆಲ್ಲ ಹಾಕೊಂಡು ಕಾಫಿ ಟೀ ಏನಾದರೂ ತಗೊಳ್ಬೋದು ಆಮೇಲೇ ಭತ್ತ ಬೆಳಿತೀವಿ ನಮ್ಮ ಮಂಡ್ಯದಲ್ಲಿ ರಾಗಿ ನೆಲಗಡಲೆ ಹುರುಳಿ ಆಮೇಲೆ ಇದೂ ಸೆಣಬು ಆಮೇಲೆ ಜೋಳ ಅವರೆಕಾಳು ಉರುಳಿಕಾಳು ಆಮೇಲೆ ತೊಗರಿಕಾಳು ಎಲ್ಲ ಬೆಳೀತಾರೆ ಇತ್ತೀಚೆಗೆ ಕಾಳು ದಿನಸಿ ರೇಟ್ ತುಂಬ ಜಾಸ್ತಿ ಆಗಿ ಹೋಗಿದೆ ಆಮೇಲೆ ಕಾವೇರಿ ನೀರು ಸಮಸ್ಯೆ ಇದೆ ನಮ್ಮ ಮಂಡ್ಯ ರೈತರಿಗೆ ಕಾವೇರಿ ನೀರು ಬಿಡ್ತಾಯಿಲ್ಲ ಕೆ ಆರ್ ಎಸ್ ಅಲ್ಲಿ ಎಷ್ಟೇ ನೀರು ಇದ್ರೂ ಅವ್ರು ತಮಿಳ್ನಾಡಿಗೆ ನೈಟ್ ಆ್ಯಂಡ್ ನೈಟು ನೀರ್ ಬಿಟ್ಕೊಳ್ತಾರೆ ನಮ್ಮ ಮಂಡ್ಯ ರೈತರು ನೀರಿನ ಸಮಸ್ಯೆನ ತುಂಬ ಎದುರಿಸ್ತಾಯಿದ್ದಾರೆ ಎಷ್ಟೇ ಸ್ಟ್ರೈಕ್ ಮಾಡಿ ರೋಡಿಗಿಳಿದು ಬೀದಿಗಿಳಿದು ನೀರಿಗಿಳಿದು ಏನೇ ಮಾಡಿದ್ರೂ ಅವ್ರು ತಮಿಳ್ನಾಡಿಗೆ ನೀರು ಬಿಡೋದನ್ನ ನಿಲ್ಲಿಸ್ಲಿಲ್ಲ ಅವರು ಏಕೆಂದ್ರೆ ಅದು ಸರ್ಕಾರದ ರೂಲ್ಸು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳ್ತಾಯಿದ್ದಾರೆ ಆದರೂ ನಮ್ಮ ರೈತರು ಅದನ್ನೆಲ್ಲ ಸಹಿಸ್ಕೊಂಡು ಮಳೆಗೋಸ್ಕರ ಕಡಲೇಕಾಯಿ ಎಲ್ಲ ಹಾಕಿದ್ದರು ಮಳೆ ಬರಲಿ ಮಳೆ ಅಷ್ಟಾಗಿ ಆಗದೇ ಇರೋದರಿಂದ ರೈತರು ಆಗಿರೊ ಬೆಳೆಯೆಲ್ಲನೂ ತುಂಬ ಬಿಸಿಲಲ್ಲೆಲ್ಲ ಒಣಗಿ ಹೋಯ್ತು ಆಮೇಲೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಕುರಿ ಮೇಕೆ ಕೊ ಮ ಕೋಳಿ ಈ ಥರ ಸಾಕಿ ಕೋಳಿ ಸಾಕಾಣಿಕೆ ಈ ಥರ ಮಾಡ್ತಾಯಿದ್ದಾರೆ ಇನ್ನು ಕೆಲವರು ಸೀಮೆ ಹಸುಗಳು ಸಾಕೊಂಡು ಪಂಪ್ ಸೆಟ್ ಇರೋರು ಸೀಮೆ ಹುಲ್ಲು ಬೆಳ್ಕೊಂಡು ಸೀಮೆ ಹುಲ್ಲು ಹಾಕೊಂಡು ಹಾಲು ಕರ್ಕೊಂಡು ಅದು ಹಾಲು ಹಾಲು ಅಂತಂದ್ರೆ ಡೈರೀಲಿ ಇಪ್ಪತ್ತು ರುಪಾಯ್ಗೆ ತಗೊಳ್ತಾರೆ ಅದೇ ಪ್ಯಾಕೆಟ್ ಹಾಲು ಆದರೆ ಇಪ್ಪತ್ತೇಳು ರೂಪಾಯಿಗೆ ತಗೊಳ್ತಾರೆ ಒಬ್ಬ ರೈತರಿಗೆ ಎಷ್ಟು ಸಮಸ್ಯೆ ಇರುತ್ತೆ ಹಸುದು ಬೆಳಗ್ಗೆ ಇಂದ ಸಂಜೆ ತನಕ ಹಸು ಮೇಯಿಸಿಕೊಂಡು ಆಮೇಲೆ ಅದು ಹಸುಗಾಗುವಷ್ಟು ಫುಡ್ ಹಾಕ್ಕೊಂಡು ಹುಲ್ಲು ಮೇಯಿಸಿಕೊಂಡು ನೀರು ಕುಡಿಸಿಕೊಂಡು ಹಾಲು ಕರ್ಕೊಂಡು ಡೈರಿಗೆ ತಗೊಂಡೋದ್ರೆ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಷ್ಟೆನೆ ಅದೇ ಅವರು ಪ್ಯಾಕೇಟ್ ಮಾಡಿ ಕೊಟ್ಟ ಹಾಲು ಇಪ್ಪತ್ತೇಳು ರೂಪಾಯಿಗೆ ನಾವು ಮತ್ತೆ ನಾವೇ ತಗೊಳ್ಬೇಕು ಈ ಥರ ಎಲ್ಲ ತುಂಬ ಸಮಸ್ಯೆ ಇದೆ ರೈತ ಬೆಳೆದ ಬೆಳೆಗಳಿಗೂ ಬೆಲೆಗಳು ಸರಿಯಾಗಿ ಸಿಗ್ತಾಯಿಲ್ಲ ಅರ್ಧಂಬರ್ಧ ಕೇಳ್ತಾರೆ ಇವಾಗ ಹುರುಳಿ ಕಾಳು ನಾವು ಹುರುಳಿ ಚೆಲ್ಲುವಾಗ ನೂರು ರೂಪಾಯಿಗೆ ತಗೊಂಡಿದ್ದೀವಿ ಒಂದು ಕೆಜಿನಾ ಇವಾಗ ಅದೆ ಬೆಳೆ ಬೆಳೆದಮೇಲೆ ಐವತ್ತು ರೂಪಾಯಿಗೆ ಕೇಳ್ತಾರೆ ಅದನ್ನ ಕೊಯ್ದು ಆಳುಗಳಿಗೆಲ್ಲ ಊಟ ಕಾಫಿ ತಿಂಡಿ ಎಲ್ಲ ಮಾಡಿಕೊಂಡು ಕೊಟ್ಟು ಅದನ್ನ ಕೊಯ್ದು ಮನೆಗೆ ತಗೊ ಬರೋ ಅಷ್ಟ್ರಲ್ಲಿ ಅರ್ಧಕ್ಕರ್ಧನೂ ಆಗೋದಿಲ್ಲ ಅದಕ್ಕೆ ಸರ್ಯಾಗಿ ಬೆಲೆಯೂ ಸಿಗೋದಿಲ್ಲ ಹೀಗಾಗಿ ರೈತರು ತುಂಬ ಕಂಗೆಟ್ಟಿದಾರೆ ಆಲ್ಮೋಸ್ಟ್ ತುಂಬ ಜನ ಮಂಡ್ಯದಲ್ಲಿ ರೈತರೇ ಜಾಸ್ತಿ ಇರೋದರಿಂದ ರೈತರುಗಳೇ ಹೆಚ್ಚಾಗಿ ಇರೋದರಿಂದ ಅವ್ರ ಜೀವನ ಸಾಗಿಸೋಕು ತುಂಬ ಕಷ್ಟ ಆಗ್ತಾ ಇದೆ ಆಮೇಲೆ ಮಕ್ಕಳುಗಳಿಗೆ ಎಜುಕೇಷನ್ ಮಾಡಿಸೋದು ಅದು ಒಂದು ಎಜುಕೇಷನ್ ಲೋನು ಅಂತಾದರೂ ಕೊಟ್ಟರೆ ಎಷ್ಟೊ ಪರವಾಗಿಲ್ಲ ಅದೂ ಇಲ್ಲ ಆಮೇಲೆ ಏನಾದರೂ ಯಾವುದಾದ್ರು ಮನೆ ಆಸರೆ ಯೋಜನೆ ಅದು ಇದು ಲೋನ್ಗಳು ಯಾವುದಾದ್ರು ಕೊಟ್ಟರೆ ಅವರೇ ಅಧಿಕಾರಿಗಳೇ ಅರ್ಧಕ್ಕರ್ಧದಷ್ಟು ತಗೊಂಡ್ಬಿಡ್ತಾರೆ ಇನ್ನರ್ಧ ಕೈ ಸೇರೋ ಅಷ್ಟರಲ್ಲಿ ಅದು ಕಾಲು ಭಾಗವೂ ಸೇರಿರೋದಿಲ್ಲ ಮಾ ರೈತ್ರ ಕೈಗೆ ಹೀಗಾಗಿ ನಮ್ಮ ಮಂಡ್ಯ ರೈತರು ತುಂಬ ಸಂಕಷ್ಟ ನೋವು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಆಮೇಲೆ ವಿಪರೀತ ಬಿಸಿಲಿದೆ ನಮ್ಮ ಕಡೆ ಹಳ್ಳಿಗಾಡು ವಿಪರೀತ ತುಂಬ ಬಿಸಿಲು ಬಿಸ್ಲಿಗೆ ಸ್ವಲ್ಪ ಹಲವರು ಜನಕ್ಕೆ ಅಲರ್ಜಿ ಅದೂ ಇದು ಈ ಥರ ಗೌರ್ಮೆಂಟ್ ಆಸ್ಪತ್ರೆಗೋಗಿ ಏನಾದರೂ ಎಮರ್ಜೆನ್ಸಿ ಸೀರಿಯಸ್ಸೂ ಅಂತ ಗೌರ್ಮೆಂಟ್ ಆಸ್ಪತ್ರೆಗೋದರೆ ಅವರು ಆಧಾರ್ ಕಾರ್ಡ್ ಕೇಳ್ತಾರೆ ಅದೂ ಇದು ಪ್ರೊಸೀಜರ್ ಎಲ್ಲ ಮುಗಿಯೋ ಅಷ್ಟ್ರಲ್ಲಿ ಅವ್ರಿಗೆ ಸೀರಿಯಸ್ ಆಗಿದ್ದರೆ ಅವರಲ್ಲೆ ಹೊರಟೇ ಹೋಗ್ತಾರೆ ಈ ಥರ ಎಲ್ಲ ಇದೆ ತುಂಬ ಇವಾಗ ಮುಖ್ಯಮಂತ್ರಿಗಳು ಅವರು ಇವರು ನಮ್ಮ ಮಂಡ್ಯ ಜಿಲ್ಲೆ ಬಗ್ಗೆ ಕಾಳಜಿವಹಿಸಿ ಹೆಚ್ಚಿನ ಪಶು ಆಸ್ಪತ್ರೆ ಮಾಮೂಲಿ ಜನ್ರಲ್ ಆಸ್ಪತ್ರೆ ಆಮೇಲೆ ಇದೆಲ್ಲ ಆಸ್ಪತ್ರೆ ಬಗ್ಗೆ ಹೆಚ್ಚು ನಮಗೆ ಕ ಸೇವೆ ಕಲ್ಪಿಸ್ಕೊಡ್ಬೇಕು ಆಮೇಲೆ ರೋಡ್ ವ್ಯವಸ್ಥೆ ಸರಿ ಇಲ್ಲ ಹುಡುಗ್ರುಗಳು ವ್ಯಾನಲ್ಲಿ ಹೋಗ್ತಾರೆ ಸ್ಕೂಲ್ಗೆ ಅವ್ರಿಗೆ ವಿಪರೀತ ಧೂಳು ಡೆಸ್ಟು ಯಾವ ಆಸ್ಪತ್ರೆಗೆ ಹೋದ್ರೂ ಕಫ ಕಟ್ಟಿದೆ ಡೆಸ್ಟ್ ಅಲರ್ಜಿ ಅದೂ ಇದು ಅಂತ ಅದನ್ನೂ ನಮ್ಮ ತಲೆ ಮೇಲೆ ಇದು ಮಾಡ್ತಾರೆ ಐದು ರೂಪಾಯಿಗೆ ಆಗೊ ಮೆಡಿಷನ್ ಹತ್ತು ರೂಪಾಯಿ ಕೇಳ್ತಾರೆ ಮೂರು ದಿನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಆರು ದಿನ ಅಡ್ಮಿಟ್ ಮಾಡ್ಕೊಳ್ತಾರೆ ಬಡವರು ಬಗ್ಗರು ಆದರೆ ಚಿನ್ನ ಒಡವೆ ತಗೊಂಡು ಹೋಗಿ ಅಡ ಇಟ್ಬಿಟ್ಟು ಮಕ್ಕಳುಗಳನ್ನ ಹುಷಾರು ಮಾಡಿಸ್ಕೊ ಬರ್ತಾರೆ ಈ ಪರಿಸ್ಥಿತಿಲಿ ಇದ್ದೀವಿ ನೋಡೋಕ್ಕೆ ಮಂಡ್ಯ ಜಿಲ್ಲೆ ಸಂಪದ್ಭರಿತವಾದ ಜಿಲ್ಲೆ ಸಕ್ಕರೆ ನಾಡು ಅಂತೆಲ್ಲ ಹೇಳ್ತಾರೆ ಆದರೆ ಮಂಡ್ಯ ಜಿಲ್ಲೆಯವರು ಏನು ಕಷ್ಟ ಅನುಭವಿಸ್ತಿದ್ದೀವಿ ಅಂತ ನಮಗೇನೆ ಗೊತ್ತು